ನಾನು ಸಿನೆಮಾಗಳಲ್ಲಿ ಕೆಲಸ ಮಾಡೋದರಿಂದ ನಾನು ಹಿಂದೆ ಸಹಾಯಕ ನಿರ್ದೇಶಕನಾಗಿ ಹಲವಾರು ಜನಗಳ ಹತ್ರ ಕೆಲಸ ಮಾಡಿದ್ದೆ ಹಲವಾರು ನಿರ್ದೇಶಕರ ಬಳಿ ಕೆಲಸ ಮಾಡುತ್ತಿದ್ದೆ ಒಮ್ಮೆ ಹೀಗೇ ತೆಲುಗಿನ ಒಬ್ಬರು ನಿರ್ದೇಶಕರು ಕನ್ನಡದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡುವ ಸಲುವಾಗಿ ಒಂದು ಸಿನೆಮಾ ಮಾಡಬೇಕನ್ನೋ ಒಂದು ಐಡ್ಯಾದೊಂದಿಗೆ ಇಲ್ಲಿಗೆ ಬಂದಿದ್ದರು ಅದೇನಂದರೆ ಸಾಮಾನ್ಯವಾಗಿ ಸಿನಿಮಾ ಅಂದರೆ ಶೂಟಿಂಗ್ ಮಾಡೋದು ಕಥೆ ಬರೆದು ಶೂಟಿಂಗ್ ಮಾಡಿ ಅದಕ್ಕೆ ಪೋಸ್ಟ್ಪ್ರೊಡಕ್ಷನ್ ಅಂತ ಕೆಲಸ ನಡೆಯುತ್ತೆ ಅದಾದ ನಂತರ ರಿಲೀಸ್ ಮಾಡ್ತಾರೆ ಸಾಮಾನ್ಯವಾಗಿ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಬೇಗ ದುಡಿದರೂ ಮೂರರಿಂದ ನಾಲ್ಕು ತಿಂಗ್ಳು ಹಿಡಿತದೆ ಒಂದು ಪಿಕ್ಚರ್ ಆಚೆ ಬರೋದಕ್ಕೆ ಆದರೆ ಅವರು ಐಡ್ಯಾ ಹೇಗಿತ್ತಂದರೆ ಒಂದೇ ದಿನದಲ್ಲಿ ಶೂಟಿಂಗ್ ಮಾಡಿ ಮರುದಿನವೇ ಅದನ್ನು ಬಿಡುಗಡೆ ಮಾಡುವಂಥ ಒಂದು ಟಾಸ್ಕನ್ನು ತಗೊಂಡು ಬಂದಿದ್ದರು ಎಲ್ಲರೂ ಆಶ್ಚರ್ಯಪಟ್ಟರು ಕೂಡ ಕೆಲವು ಬಾರಿ ಕೆಲವು ಹ ಹಲವರು ಅಂದರೆ ನುರಿತರು ನುರಿತರು ಅಥವಾ ತುಂಬ ಅನುಭವಿಗಳು ಹಿರಿಯರು ಇದು ಇದಕ್ಕೆ ಚಕಾರ ಎತ್ತಿದರು ಮೊದಲಲ್ಲಿ ಇದು ತುಂಬ ಕಷ್ಟದ ಕೆಲಸ ಈ ರೀತಿ ನಡೆಯೋದಿಲ್ಲ ಇದು ವ್ಯಾಲಿಡ್ಡಾಗಿ ನಾವು ಅಂದರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅದರ ರಿಲೀಸ್ ಅನ್ನುವುದು ದೊಡ್ಡ ವಿಚಾರ ಆಗುತ್ತೆ ಟೆಕ್ನಿಕಲಿ ಇದು ವಯಬಲ್ ಆದ ಒಂದು ಐಡಿಯಾ ಅಲ್ಲ ಅಂತ ಫಸ್ಟಲ್ಲಿ ಎಲ್ಲರೂ ಹೀಯಾಳಿಸಿದ್ರು ಆದರೆ ಆ ನಿರ್ದೇಶಕರು ನೀಡಿದ ಭರವಸೆ ನಮ್ಮಂಥವರಿಗಾಗ್ಲಿ ಇಲ್ಲ ಅದನ್ನು ನಿರ್ಮಾಪಕ ಅದು ನಿರ್ಮಿಸುವ ಜನಕ್ಕಾಗಲಿ ಅವ್ರ ಮೇಲೆ ನಂಬಿಕೆ ಇದ್ದಿದ್ದರಿಂದ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ತೊಗೊಂಡು ಹೋದರು ಅದಾದ ನಂತರ ನಮಗೆ ಗೊತ್ತಾಗಿದ್ದು ಏನಂದರೆ ಎಷ್ಟೆಷ್ಟು ಕೆಲಸ ನಾವು ನಾಲ್ಕೈದು ತಿಂಗಳಲ್ಲಿ ಮಾಡೋದನ್ನು ನಾವು ಒಂದೇ ದಿನದಲ್ಲಿ ಹೇಗೆ ಮಾಡಬಲ್ಲೆವು ಅನ್ನೋದು ಫಸ್ಟು ನಾವು ನೋಡ್ಕೊಳ್ಬೇಕಾಗ್ತದೆ ಅಂದರೆ ಒಬ್ಬ ಒಬ್ಬ ಸಾಮಾನ್ಯವಾಗಿ ಒಬ್ಬ ನಟನಾಗಲಿ ಒಬ್ಬ ನಿರ್ದೇಶಕನಾಗ್ಲಿ ಒಬ್ಬ ಸಹ ಸಹಾಯ ನಿರ್ದೇಶಕನಾಗ್ಲಿ ಒಬ್ಬ ಕ್ಯಾಮ್ರಮೆನ್ನಾಗಲಿ ನಿಯಮಿತವಾಗಿ ಒಂದು ದಿನಕ್ಕೆ ಒಂದು ಸೀನ್ ಎರಡು ಸೀನ್ ಈ ಥರ ಶೂಟ್ ಮಾಡೋದು ಎಲ್ಲರಿಗೂ ಒಂದು ಅಥವಾ ಹೆಚ್ ಮಾಡ್ಬೇಕಾರೆ ಮೂರು ನಾಲ್ಕು ಮಾಡೋದು ಅವ್ರ ಕೈಲಿ ಆಗುವಂಥ ಕೆಲಸ ಆದರೆ ಇಡೀ ಎರಡುವರೆ ಗಂಟೆ ಸಿನೆಮಾನ ಒಂದೇ ದಿನದಲ್ಲಿ ಹಲವಾರು ಗಂಟೆಗಳಲ್ಲಿ ಒಂದೇ ದಿವಸ ದಿನ ಅನ್ನೋಕ್ಕಿಂತ ಹಲವಾರು ಗಂಟೆಗಳಲ್ಲಿ ಶೂಟ್ ಮಾಡೋದು ತುಂಬ ದೊಡ್ಡ ಟಾಸ್ಕಾಗಿತ್ತು ಹೀಗಿರ್ಬೇಕಾದ್ರೆ ನಮಗೆ ಒಂದು ಕ್ಯಾಮ್ರಾ ಎರಡು ಕ್ಯಾಮ್ರಾದಲ್ಲಿ ಕೆಲಸ ಮಾಡೋದು ಆಗ್ತಿರಲಿಲ್ಲ

ಅದಕ್ಕಾಗಿ ನಾವು ಅಂದಿನ ಕಾಲಕ್ಕೆ ಹದಿನಾರು ಹದಿನಾರರಿಂದ ಹದಿನೇಳು ಕ್ಯಾಮ್ರಾಗಳನ್ನು ತರ್ಸಿಕೊಂಡಿದ್ದೆವು ಅದಕ್ಕೊಂದು ಸೆಟ್ ನಿರ್ಮಾಣ ಮಾಡಲಾಗಿತ್ತು ಆ್ಯಕ್ಟರ್ಗಳಿಗೆ ಮೊದಲೇ ತರಬೇತಿ ನೀಡಲಾಗಿತ್ತು ವರ್ಕ್ಶಾಪ್ ಮಾಡಲಾಗಿತ್ತು ಕಾರ್ಯಾಗಾರ ಮತ್ತು ಕ್ಯಾಮರಮನ್ಗೆ ಹೇಳಲಾಗಿತ್ತು ಎಲ್ಲೆಲ್ಲಿ ಕ್ಯಾಮ್ರ ಮೂಮೆಂಟ್ ಬರುತ್ತೆ ಅಂತ ಲೈಟಿಂಗ್ ಡಿಪಾರ್ಟ್ಮೆಂಟ್ ಲೈಟಿಂಗ್ ಮಾಡಲಾಗಿ ಅವರಿಗಾಗೇ ಒಂದು ವರ್ಕ್ಶಾಪ್ ನಡೆದಿತ್ತು ಇಷ್ಟೆಲ್ಲ ನಾವು ನೋಡಿಕೊಳ್ವ ಜವಾಬ್ದಾರಿ ನನ್ನದಾಗಿತ್ತು ಜೊತೆಗೆ ನಿರ್ದೇಶಕರು ಬೇರೆ ಭಾಷೆಯವರಾಗಿರೋದರಿಂದ ನನಗೆ ನಮ್ಮ ಭಾಷೆಯಲ್ಲಿ ಕನ್ನಡಿಗರಿಗೆ ಕನ್ನಡದಲ್ಲಿ ಆ ಟಾಸ್ಕನ್ನು ನಾವು ಅನುವಾದಿಸಿ ಅದನ್ನು ತೊಗೊಳ್ಳು ವಾಪಸ್ಸು ಪಡ್ಕೊಳ್ಳೋದು ನನ್ನದೊಂದು ದೊಡ್ಡ ಸವಾಲಾಗಿ ಇತ್ತು ಇದಕ್ಕೂ ಮುಂಚೆ ತಯಾರಿ ನಾವು ಎಂಟು ಹತ್ತು ದಿನಗಳ ತಯಾರಿ ಮಾಡಬೇಕಾಗಿತ್ತು ಅಂದರೆ ನಿದ್ದೆ ಇಲ್ಲದ ತಯಾರಿಗಳಾಗಿದ್ದವು ಅವು ನಿದ್ದೆ ಇಲ್ಲದ ಪ್ರಸಂಗಗಳಾಗಿದ್ದವು ಅವು ಇದಕ್ಕಾಗಿ ನಾವು ಹಲವಾರು ತಂತ್ರಜ್ಞರನ್ನು ಬಳಸಿದ್ದರಿಂದ ಅವರ ಅವರವ್ರ ಸಹಾಯಕರು ಎಲ್ಲರೂ ನಾವು ಒಟ್ಟಿಗೆ ಸೇರಿ ಇದನ್ನು ಪುಲ್ಆಫ್ ಮಾಡಲು ಆಯಿತು ಶೂಟಿಂಗ್ ಮಾಡಿ ಮುಗಿಸಿದ್ದೆವು ದಿನಾಂಕ ಒಂದು ಮುಂದಿನ ದಿನ ನೆಕ್ಸ್ಟ್ ದಿನ ಅಂದರೆ ಮರುದಿನ ಅದನ್ನು ಬಿಡುಗಡೆ ಮಾಡುವ ಸಲುವಾಗಿ ಒಂದೇ ಒಂದು ಒಂದೇ ಒಂದು ಕಡೆ ಪ್ರಸಾರ ಮಾಡುವ ಒಂದು ತಯಾರಿ ನಡೆದಿತ್ತು ಆದರೆ ಕಾರಣಾಂತರಗಳಿಂದ ಈ ಗೋಲ್ ರೀಚ್ ಆಗಲಿಲ್ಲ ಆದರೆ ನನಗೆ ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ವೃತ್ತಿಪರ ಜೀವನದಲ್ಲಿ ಆ ದಿನ ಆ ದಿನ ಕೆಲಸ ಮಾಡಿದ್ದ ನನ್ನ ಎಕ್ಸ್ಪೀರ್ಯೆನ್ಸ್ ಅದನ್ನು ಏನಂತಾರೆ ಅದು ನನಗೆ ತುಂಬ ಉಪಯುಕ್ತ ಆಯಿತು ಅದನ್ನು ನಾನು ಬೇರೆ ಬೇರೆಡೆಗಳಲ್ಲಿ ನಾನು ಮತ್ತೆ ಕೆಲಸ ಮಾಡೋ ಜಾಗದಲ್ಲಿ ನಾನು ಅಳವಡ್ಸೋಕ್ಕೆ ನನಗೆ ತುಂಬ ಯೂಸ್ಫುಲ್ ಆಯಿತು ಅಂದರೆ ಒಂದು ದೊಡ್ಡ ಸಿನೆಮಾ ಒಂದು ನೂರು ದಿನಗಳಲ್ಲಿ ಮಾಡುವ ಕೆಲಸ ಹದಿನೇಳು ಕ್ಯಾಮರಾ ಅಂದರೆ ಹಿಂದಿನ ಕಾಲ್ದಲ್ಲಿ ಒಂದು ದೊಡ್ಡ ದೊಡ್ಡ ಬಜೆಟ್ ನೂರಾರು ಕೋಟಿ ಬಜೆಟ್ ಹಾಕಿ ಮಾಡುವ ಸಿನೆಮಾಗಳಲ್ಲಿ ಬಳಸುವಂಥ ಒಂದು ದಿನದ ವೆಚ್ಚದ ಸಿನೆಮಾ ಅಂದರೆ ಒಂದು ದಿನ ನಾನು ಆ ಥರ ಕೆಲಸ ಮಾಡೋದಾದ್ರೂ ಸಹ ಅವಕಾಶ ನನಗೆ ಸಿಕ್ಕಿತ್ತು ಸೊ ಆದರೆ ನನ್ನ ಅಂದರೆ ನಮ್ಮ ನನ್ನ ಥರ ಕೆಲಸ ಮಾಡುವ ಪ್ರತಿಯೊಬ್ಬ ತಂತ್ರಜ್ಞರಾಗಿರ್ಬೋದು ದುಡಿಯೋ ದುಡಿಯೋದಕ್ಕೇ ಬಂದಿರುವಂಥ ಹಲವಾರು ಜನಗಳಿಗೆ ಅದೊಂದು ಎಕ್ಸ್ಪೆರಿಮೆಂಟಾಗಿತ್ತು ಅದನ್ನು ಎಲ್ಲರೂ ಗೆದ್ದರು ಕೂಡ ಈ ಗೆದ್ದರು ಕೂಡ ಕೆಲಸ ಕಲ್ತರು ಕೂಡ ಹಂಗಾಗಿ ಅಚೀವ್ಮೆಂಟ್ ಆಯಿತು ಗೋಲ್ ಅಚೀವ್ ಆಯಿತು ಕೆಲಸದ ಪ್ರ ಪರವಾಗಿ ಆದರೆ ಹಣಕಾಸಿನ ಮೂಲಕ ಪರವಾಗಿ ನೋಡಿದ್ದಾದರೆ ಅದು ಒಂದು ನೆನೆಸಿದಷ್ಟು ಲಾಭ ಬರಲಿಲ್ಲ ಆದರೆ ಒಂದು ಉತ್ತಮವಾದ ಪಾಠ ಕಲಿಸಿ ಕೊಟ್ಟ ಒಂದು ಗೋಲ್ ಅದು ಅಂದರೆ ಕೆಲವು ನಿಯಮಿತ ಗೋಲುಗಳಿರ್ತವೆ ಅಂದರೆ ನಾವು ಊಹೆ ಮಾಡಿರಲ್ಲ ಇಂಥ ಗೋಲ್ ನಮಗೆ ಇರುತ್ತೆ ಇಂಥ ಡೆಡ್ಲೈನ್ಸ್ ನಮಗೆ ಇರುತ್ತೆ ಅಂತ ಅದು ಆ ರೀತಿ ಹೇಳ್ಬೇಕಾದ್ರೆ ಆ ಥರ ನಡೆದಿದ್ದು ಸಂಘಟನೆ ಆ ರೀತಿ ನೆಡೆದ ಒಂದು ಆ ಪ್ರಾಜೆಕ್ಟ್ ನಮ್ಮಂಥ ಅಂದರೆ ಯುವ ಯುವಕರಿಗೆ ಕೆಲಸ ಕಲಿಯುವ ಉತ್ಸಾಹದಲ್ಲಿರುವವ್ರಿಗೆ ಅದು ಒಂದು ದೊಡ್ಡ ಅಚೀವ್ಮೆಂಟಾಗಿ ನಾನು ಅಂದ್ಕೊಳ್ತೀನಿ